ಫಶ್ಟಿಗೆ ಭೂಮಿ ಪೂಜೆ ಮಾಡ್ತೀವಿ ಆಮೇಲೆ ನೀರು ಎಲ್ಲಿ ಜಾಗ ಬರ್ತೈತೆ ಅಂತ ಪೂಜೆ ಮಾಡಿ ಆಮೇಲೆ ಬೋರ್ ಹಾಕ್ಸೋರು ಕರ್ಕೊಂಡ್ಬಂದು ಬೋರ್ ಹಾಕ್ತೀವಿ ಭಾಳ ಆಳಕ್ಕೆ ಹೋಗಿಂದ ಮ್ಯಾಲೆ ಒಂದೀಸು ನೀರು ಬಂದ ಗುಟ್ಲೆ ಅಷ್ಟು ಖುಷಿ ಆಕತ್ತೆ ನಮ್ಗೆ ಬಡ್ ಜನಕ್ಕೆ ಮತ್ತು ರೈತರಿಗೆ ಎಲ್ಲಕ್ಕೂ ಭಾಳ ಖುಷಿ ಆಗ್ಬಿಡ್ತು ಆಮೇಲೆ ಬೋರ್ ಬಂದಿದ್ಮೇಲೆ ಎಷ್ಟೋ ವರ್ಷದ ನಂತರ ಬಾವಿ ಒಳಗೆ ಜ್ ನೀರು ಸೇದಿ ಸೇದಿ ಸು ಇದು ಸಾಕಾಗ್ಬಿಡ್ತಿತ್ತು ಆಮೇಲೆ ಸರ್ಕಾರ್ದವ್ರು ನಮ್ಮ ಕಷ್ಟನ ನೋಡ್ಲಾರ್ದೆನ ಓಣಿ ಓಣಿಗೆ ಒಂದೊಂದು ನಳ ಹಾಕ್ಸಿದ್ರು ಅವು ಹಾಕ್ಸಿದ್ರಂದು ನೀರು ಎಂಟು ದಿನ ಹತ್ತು ದಿನಕ್ಕೆ ಒಮ್ಮೆ ಬರ್ತಿದ್ದವು ಬಂದ್ಮೇಲೆ ಒಮ್ಮೆ ಚಲೋ ಬರ್ತಿದ್ದವು ಒಂದು ಕೆಟ್ಟ ಬರ್ತಿದ್ದು ಎ ಸರ್ಕಾರ್ದವ್ರ ನಂಬ್ಕೊಂಡು ಕುಂತ್ವಿ ಎಲ್ಲಾರೂ ಸ ಇದಕ್ಕೂ ಅಡ್ಯಾಡಿ ಅಡ್ಯಾಡಿ ಸುಸ್ತಾಗ್ ಸಾಕು ಬೇಕಾಗಿ ಆಮೇಲೆ ಒಂದಿಷ್ಟು ಒಂದು ನೀರು ಹಾಕ್ಸಿದ್ರು ಬೊರ್ ಹಾಕ್ಸಿದ್ರೂ ನಳ ಓ ನಳ ಅದು ಕಲೆಕ್ಷನ್ ಕೊಟ್ರು ನಳದ್ದು ಕಲೆಕ್ಷನ್ ಕೊಟ್ಟು ಮತ್ತೆ ಎಷ್ಟು ದಿನ್ಗಳ ನಂತ್ರ ಎಲ್ಲ ಗುದ್ದಾಡಿ ಈಗ ಒಂದು ಸಲ್ಪ ಚಲೋ ಬರಹತ್ತವು ನೀರು ನೀರು ಇದ್ದರೆ ಜೀವನ ಎಲ್ಲಿ ನೀರು ಇಲ್ಲಾಂದ್ರೆ ಏನೂ ಇಲ್ಲ ಕಾಯಿಪಲ್ಲೆ ಬೆಳಿಯಾಕ್ಕೆ ರೈತ್ರಿಗೆ ನೀರು ಬೇಕು ಹೊಲಸು ನೀರು ಬಿಡ್ತಾರೆ ಅವ್ನ ಕುಡ್ದು ನಮ್ಗೆ ಜಡ್ಡು ಬರಹತ್ತವು ಕೈ ಕಾಲು ನೋವು ಕಾಲು ನೋವು ಎಲ್ಲ ಬರ್ತೆ ನೀರು ಮೊದಲು ಎಷ್ಟು ಬೋರ್ ಹಾಕ್ಸಿದ್ರ್ ಅಷ್ಟಕ್ಕೂ ಸಂತೋಷ್ಲಿಂತ ಹಳ್ಳಿ ಜನ ಎಲ್ಲ ಖುಷಿಲಿದ್ರು ನಾವು ಇದು ಮಾಡಿದ್ವಿ ಈಗ ಬಟಣ್ ವತ್ತಿದ್ರೆ ಸಾಕು ನಳ ಅಲ್ಲಿ ನಳ ಇಲ್ಲಿ ಆದ್ರೆ ಸರಿನೇ ಬರ್ವಲ್ಲ ನೀರು ನೀರಿನ ಸಂಬಂಧ ಸಾಕು ಬೇಕಾಗಿತ್ತು ಆದ್ರೆ ಈಗ ಒಂದು ಸಲ್ಪ ಗೋರ್ಮೆಂಟ್ನವರು ಬಂದು ಅಲ್ಲಿ ನಳ ಇಲ್ಲಿ ನಳ ಚಂಬರ್ ನೀರು ಎಲ್ಲ ಇದು ಮಾಡಿ ಈಗ ಸಲ್ಪ ಕುಡಿಯಾಕೆ ನೀರು ಚಲೋ ಬರಹತ್ತವು ಅದ್ರ ನಿ ಒಂದು ಮೊದ್ಲಿನ ಕೊಳವೆ ಬಾವಿಲಿತ್ರ ಎಷ್ ಹುಡ್ರ್ ಆಟ ಆಡಕ್ಕೆ ಹೋಗ್ ಬೀಳ್ತಿದ್ದರು ಎಲ್ಲ ಬೀಳ್ತಿದ್ದರು ಅದನ್ನು ತೆಗ್ದ್ ಈಗ ನಳ ಮಾಡ್ಯರಲ್ಲ ಅಷ್ಟು ನೀರು ಅಂದ್ರೆ ನಮ್ಗೆ ಅಷ್ಟು ಖುಷಿಲಿತ್ರ ಇದು ಮಾಡಹತ್ತಿ ಹಳ್ಳಿಗಳಿಗಂತೂ ಈಗ ಬೋರಿನ ಬದ್ಲು ನಳ ಆಗಿ ಭಾಳ್ ಖುಷಿ ಆಗಿಬಿಟೈತಿ ಎಷ್ಟೋ ದುಡಿಯಾಕೆ ಹೋಗೋವರು ಬೋರ್ ಹೊಡ್ದು ತರಬೇಕು ಇಲ್ಲಂದ್ರೆ ಬಾವಿ ಸೇದಿ ತರಬೇಕು ಅಂಥವೆಲ್ಲ ಈಗ ಸರ್ಕಾರದವ್ರು ಲಿತ್ರ ಬಂದು ಅವೆಲ್ಲ ನಮ್ಮಂಥ ಬಡವ್ರ್ಗೆ ರೊಕ್ಕ ಅಷ್ಟು ಕೊಟ್ಟು ಹಾಕಿಸೋದಾಗಂಗಿಲ್ಲ ಎಷ್ಟೇ ಇದ್ದರೂ ಗೋರ್ಮೆಂಟ್ನವ್ರಿಗೆ ನೀವೇ ಹಾಕಿಸಿರಿ ಅಂತ ಅವ್ರಿಗೆ ಕೈ ಕಾಲು ಹಿಡಿಬೇಕು ಹೇಗೊ ಹೇಗೊ ಮಾ ಹೆಂಗಾರೂ ಮಾಡಿ ಹಾಕಸ್ಕೊಂಡ್ವಿ ಹಾಕಸ್ಕೊಂಡಿದ್ದು ಮೇಲೆ ಏನೊ ಜೀವನ ಒಂದು ಸಲ್ಪ ಹೊಂಟತಿ ನೋಡಣ ನೀರಿನ ಬಗ್ಗೆ ಇಷ್ಟು ಮಾತಾಡೋದು ಬಾವಿ ಇದ್ದರೂ ಇದು ಆಕಿತ್ತು ನಮ್ಗೆ ನೀರು ಅಂದ್ರೆ ಅಷ್ಟು ಖುಷಿ ಏನೋ ನೀರ್ಲಿತ್ರ ಎಲ್ಲನೂ ರೆಡಿ ಮಾ ಕಾಯಿ ಪಲ್ಯ ತಯಾರು ಮಾಡುವುದು ಹೊಲ ಮನಿಗೆ ಮಳೆ ಬರಲಿಲ್ಲ ಅಂದ್ರೆ ಇದೆ ಆಕ್ಕಿತ್ತು ಏನೇನೋ ಮಾಡಿ ಈಗ ಒಂದು ಸಲ್ಪ ಇದು ನಮ್ಮ ಈ ನಗರ್ದಾಗ ಅಂತೂ ನೀರಿಂದು ಭಾಳ ತೊಂದ್ರೆ ಇತ್ತು ಬರೇ ಚಂಬರ್ ನೀರು ಎಲ್ಲೆಲ್ಲೋ ದೂರ ಹೋಗಿ ಹೊತ್ಕೊಂಡ್ಬರ್ತಿದ್ವಿ ಒಮ್ಮೊಮ್ಮೆ ಕುಡಿಯಾಕೆ ನೀರು ಇರ್ತಿದ್ದಿಲ್ಲ ಬಳ್ಸಾಕ್ಕೆ ನೀರು ಇರ್ತಿದ್ದಿಲ್ಲ ಸಾಕು ಸಾಕು ಆಕಿತ್ತು ಆದರೂ ಗೋರ್ಮೆಂಟ್ನೋರ್ಗೆ ಒಟ್ಟು ದಯ ದಾಕ್ಷಿಣ್ಯ ಅಂದು ನೀರು ಹಾಕ್ಸ್ಕೊಂಡೇವಿ ಈಗ ಒಂದು ಸಲ್ಪ ಆದರೂ ಈಗ ಇಲ್ಲೂ ನೀರಿನ ಹೊಳೆ ನೀರು ಮೆಂತರ ಬೋರಿನ ನೀರು ಅಂತಾರೆ ಭೂಮಿಲಿತ್ರ ಬರೋ ನೀರೇ ಉತ್ತಮ ಮನುಷ್ಯಗ ಎಷ್ಟು ಆರೋಗ್ಯ ಇರ್ತೇವೆ ಅಂದ್ರೆ ಅಷ್ಟು ಚಲೋ ಇರ್ತೀವಿ ನಾನು ನೀರು ಅಂದ್ರೆ ಅಷ್ಟು ಇದು ನೀರು ಇಲ್ಲಂದ್ರೆ ಜೀವನಾನೆ ಇಲ್ಲ ಎಲ್ಲರೂ ನೀರು ನೀರು ನೀರು ಅಂತ ಎಷ್ಟು ಗುದ್ದಾಡ್ತಿದ್ವಿ ನೋಡಿ ನಾವು ನೀರಿನ ಸಂಬಂಧ ಅಷ್ಟು ಸಾಕು ಸಾಕಾಕಿತ್ತು ಭಾಳ ಅಂದ್ರೆ ಭಾಳ ತ್ರಾಸು ಆಗೈತೆ ನಮ್ಮ ನೀರು ಒಂದು ಕೆಲಸ ಮಾಡಕ್ಕೂ ಎಲ್ಲಾದಕ್ಕೂ ನೀರು ಅಂದ್ರೆ ನೀರು ಈಗ ನಮ್ಮ ಓಣಿಯೊಳಗ ನೀರಿನ ಸಂಬಂಧ ಎಲ್ಲ ಓಣಿ ಒಂದೊಂದು ಓಣಿಯೊಳ್ಗ್ ದಿನಾ ಬರ್ತವೆ ನಮ್ಮ ಓಣಿ ಎಂಟು ದಿನ ಹತ್ತು ದಿನ ಒಮ್ಮೊಮ್ಮೆ ಛಂಬರ್ ನೀರು ಬಿಡ್ತವೆ ಒಮ್ಮೊಮ್ಮೆ ಚಲೋ ನೀರು ಬರ್ತವೆ ಹೋಗ್ಬೇಕು ಹೋಗಬೇಕು ದೂರ ದೂರ ಹೊತ್ಕೊಂಬರೋರಿಗೆ ಸಾಕು ಸಾಕಾಕ್ಕತಿ ಆದರೆ ಏನು ಮಾಡ್ಬೇಕ್ ನೀರಂದ್ರೆ ಅಷ್ಟು ಇದು ನೀರಿನ ಬಗ್ಗೆ ಮಾತಾಡದಂದ್ರೆ ಎಲ್ಲಿ ಕುತ್ಗೊಂಡ್ ಕಟ್ಟಿ ಮ್ಯಾಲ್ ಕುಂತು ಮಾತಾಡಿದರೂ ನಮ್ಮ ನಳ್ದಾಗ ನೀರು ಚಲೋ ಬಂದಿಲ್ಲ ನಿಮ್ಮ ನಳದಾಗೂ ನೀರು ಚಲೋ ಬಂದಿಲ್ಲ ಅಲ್ಲಿ ಚಲೋ ಬಂದಿಲ್ಲ ಇಲ್ಲಿ ಚಲೋ ಬರೇ ಇದೇ ಮಾತಾಡ್ಕೊಂಡ್ ಕುಂದುರ್ತೀವಿ ಅದು ಎಷ್ಟು ಮಂದಿ ಎಲ್ಲರೂ ಕೂಡಿ ಹೋಗಿ ಎಮ್ ಎಲ್ ಎ ಅವ್ರ ಮನಿಗೆ ಹೋಗಿ ನಮ್ಮ ನೀರು ಚಲೋ ಬರುವಲ್ದು ಅಲ್ಲಿ ಬರುವಲ್ದು ಇಲ್ಲಿ ಬರುವಲ್ಲ ಅಂತ ಹೇಳಿ ಹೆಂಗಾರೂ ಮಾಡಿ ಈಗ ಎರಡು ಒಂದು ಸಲ ಎರಡು ಸಲ ಆತು ಚಲೋ ಅವು ನೀರು ಕುಡ್ದು ಕುಡ್ದು ಹೊಟ್ಟೆ ಎಲ್ಲ ಇದು ಆಗ್ಬಿಡ್ತು ಅನ್ನೋ ಸಂಬಂಧ ಮತ್ತು ಎಮ್ ಎಲ್ಗಳು ಯಾರು ಆರ್ಶಿ ಬರ್ತಾರೆ ಅವ್ರಿಗೆ ನೀರು ಒಂದು ಚಲೋ ಮಾಡಿರಿ ನೀರು ಒಂದು ಚಲೋ ಬಂದು ಬೋರ್ ಹಾಕಿಸಿಲ್ಲ ಇನ್ನೂ ನಳದ್ದು ಒಂದು ಏನೂ ಕಲೆಕ್ಷನ್ ಇಲ್ಲ ನೀರು ನೀರು ನೀರು ಹಳ್ಳಿಯೊಳ್ಗೆ ಕೇಳಿದ್ರು ಅಂದ್ರೆ ನನಾ ಬರೇ ನೀರು ಬದಿ ಒಂದು ಕಾಯಿಪಲ್ಯ ಹಾಸಕ್ಕೆ ನೀರು ಬೇಕು ಒಂದು ಮಳೆ ಬರಲಿಲ್ಲ ಅಂದ್ರೆ ಹೊಲ ಮನೆ ಪೀಕಿಗೆ ಮಳೆ ಬೇಕು ಮೊದ್ಲು ಎಲ್ಲೇ ಬಾವಿ ನೀರು ಅಂದ್ರೆ ಜಗ್ಗಿ ಜಗ್ಗಿ ಮನ್ಷಗ್ ಅಷ್ಟು ಇದು ಆಕೈತಿ ಈಗ ಎಲ್ಲ ನೀರಿಂದು ಇದು ಕಾಣ್ತದೆ ಭೂಮಿ ಅಲ್ಲಿ ಹೋಗಿ ಭೂಮಿ ಪೂಜೆ ಮಾಡೋದು ಆ ಬೋರ್ ಹಾಕ್ಸೋರ ಕರ್ಕೊಂಬಂದು ಪೂಜೆ ಎಷ್ಟು ಆಳಕ್ಕೆ ಒಮ್ಮೆಲೆ ನೀರು ಬಂದ ಗುಟ್ಲೆ ಅಷ್ಟು ಖುಷಿ ನೊ ಅಷ್ಟು ಖುಷಿ ಅಂದ್ರೆ ಓಣಿ ಮಂದಿ ಎಲ್ಲ ಕುದ್ಗೊಂದ್ ಕುಡ್ದು ಮತ್ತು ದೊಡ್ಡ ಪೂಜೆ ಮಾಡೋದು ಅವಾಗ ಹೊಲ್ಸು ನೀರು ಬಂದ್ರೆ ಅವನ್ನ ಒಂದು ಹನಿ ಎಲ್ಲರೂ ಕುಡ್ದು ಮೈಗೆ ಇದು ಮಾಡಿಕೊಂಡು ಅಷ್ಟು ಖುಷಿ ಮತ್ತು ದೊಡ್ಡ ದೊಡ್ಡ ಪೂಜಾರ್ಗಳ ಕರ್ಸ್ಕೊಂಬಂದು ಪೂಜೆ ಮಾಡಿ ಗಂಗವ್ವ ಬಂದಾಳೆ ಮ್ಯಾಲೆ ಬಂದಾಳೆ ಅಂತಂದು ಎಷ್ಟು ಮತ್ತು ಭೂಮಿ ತಗದು ಅದನ್ನೆಲ್ಲ ತಗದು ಮಣ್ಣು ಬುಡೆಜರ್ ತಂದು ಇದು ಮಾಡಿ ಮೊದ್ಲೆಲ್ಲ ಬುಡೆಜರ್ ಇದಿದ್ದಿಲ್ಲ ಏ ಮನ್ಷರು ಕಡಿತಿದ್ರು ಎಷ್ಟು ತಳ್ಗ ಆಳಕ್ಕೆ ಹೋಗ್ಬೇಕಂದ್ರ ಅಷ್ಟು ಮನ್ಷರು ಕಲ್ಲು ಹೊತ್ತು ಹೊರ್ತಿದ್ರು ಮಣ್ಣು ಹೊರ್ತಿದ್ದರು ಎಲ್ಲ ಹೊತ್ತೊತ್ತು ನೀರು ಬಂದಾಗ ಆ ನಮೂನಿ ಒಂಥರ ದೀಪಾವಳಿ ಹಬ್ಬ ಆದಂಗೆ ಖುಷಿ ಮಾಡ್ತಿದ್ರು ಹಳ್ಳಿ ಮಂದಿ ಭೂಮಿ ತೆಗಿಬೇಕು ಒಂದು ಬಾವಿ ತೆಗಿಬೇಕಂದ್ರ್ ಅಷ್ಟು ಕನಸು ಇರ್ತೈತಿ ಎಲ್ಲವು ಓಣಿ ಮೊದಲು ಓಣಿ ಓಣಿಗೆ ಒಂದು ಯತ್ತು ಇಟ್ಟ ಹೆಜ್ಜೆ ಇದಕ್ಕೆ ಒಂದಿತ್ ಈಗ ಎಲ್ಲೇ ಎಲ್ಲ ಈ ಎಮ್ ಎಲ್ಗಳು ಬಂದು ನಮ್ಮ ಓಣಿಗೂ ನಳ ಇಲ್ಲ ನಮ್ಮ ಓಣಿಗೂ ಬೋರ್ ಇಲ್ಲ ಅಂತ ಹೇಳಿ ಹೇಳಿ ಹೇಳಿ ಹಾಕಸ್ಕೊಂಡು ಆಮೇಲೆ ಈಗ ಒಂದು ಸ್ವಲ್ಪ ಬಟಣ್ ಒತ್ತಿದ್ರೆ ಸಾಕು ನಳ ಬರ್ತವೆ ಆ ನಳ ನೀರು ಬಂದ್ರೆ ಏನೂ ಚಲೋ ಇರಂಗಿಲ್ಲ ಬರೇ ಛಂಬರ್ ನೀರು ಛಂಬರ್ ನೀರು ಇನ್ನೂ ಮೊದ್ಲ್ಯರ ಭೂಮಿಲಿತ್ರ್ ಬರೇ ನೀರು ಶುದ್ವಾಗಿ ಇದ್ದವು ಈಗ ಅಲ್ಲಿ ಹೊಲ್ಸು ಇಲ್ಲಿ ಹೊಲ್ಸು ಆ ನೀರು ಕುಡ್ದು ಕೈ ಹಿಡ್ದವು ಕಾಲು ಹಿಡ್ದವು ಇದು ರೋಗ ಬರ್ಹತ್ತವು ಮೊದ್ಲಿನಂತೆ ಭೂಮಿ ನೀರು ಮತ್ತು ಎಲ್ಲಿ ಸಿಗಲ್ಲ ಭೂಮಿ ಬಾವಿನ ಒಂದು ಪಾಡು ಆದ್ರೆ ಆಗಿನ್ ಮಂದಿ ಅಷ್ಟು ಗಟ್ಟಿ ಈಗಿಲ್ಲ ಈಗ ಜಗ್ಗ ಬೇಕಂದ್ರೆ ಓವ ಕಾಲು ಅವ್ವ ಕೈ ಅಂತೀವಿ ಹೀಗಾಗಿ ಭೂಮಿ ನೀರೇ ಚ ಉತ್ಮ ಭೂಮಿ ನೀರು ಚಲೋ ಆದ್ರೆ ಈಗಿನ್ ಮಂದಿಗೆ ಆಗಂಗಿಲ್ಲ ಈಗೆಲ್ಲ ನಳದ ನೀರು ಬೇಕು ನಳದ ನೀರು ಬೇಕು ಅಂತ ನಿಂದ್ರ್ತಿವಿ ಭೂಮಿ ನೀರಂದ್ರೆ ಮೊದ್ಲು ಹೊಲ ಮನೆಗೆ ಪೀಕು ಕಾಯಿಪಲ್ಲೆ ಉಳ್ಳಾಗಡ್ಡಿ ಮಣ್ಸಿನ್ಕಾಯಿ ಇವೆಲ್ಲ ಚಲೋ ಚಲೋ ತರಕಾರಿ ತಿಗತ್ ಬರ್ತಿದ್ವು ಆದರೆ ಈಗೆಲ್ಲ ಬೋರ್ ನೀರೇ ಸ್ ಒಂದು ದಿನ ಎರಡು ದಿನ ಮನ್ಷರು ಕಾಯಿ ಪಲ್ಲೆ ತಿಂದು ಕೈ ಹಿಡ್ದು ಕಾಲು ಹಿಡ್ದು ಆಗಿಲ್ಲ ಕಾಯಿ ಪಲ್ಲೆ ತಿಂದು ಮನುಷ್ಯ ನೂರು ವರ್ಷ ಎರಡ್ನೂರು ವರ್ಷ ಬದ್ಕ್ ಈಗ್ನೋರು ಐವತ್ತು ವರ್ಷ ಮೂವತ್ತು ವರ್ಷ ಬದ್ಕಕ್ಕೆ ಇದಾಗಿ ಈ ನೀರಿಂದ ಒಂದು ಇದು ಹೆಂಗಾರೂ ಮಾಡಿ ಒಟ್ಟು ರಾಜಕಾರ್ಣಿಗಳು ಸ್ವಲ್ಪ ಬೋರ್ ಹಾಕ್ಸ್ಯಾರ ಅವು ಚಲೋ ಬಿಟ್ರೆ ಚಲೋ ನಮ್ಮ ಓಣಿಗೆ ನೋಡೋಣ ಹೆಂಗೆ ಚಲೋ ಅಕವ ಇಲ್ಲ ಅಂತಂದು ಈ ಸಿಟೀ ಒಳ್ಗೆ ನೀರಿಂದು ಹಳ್ಳಿಯೊಳ್ಗೆ ಈ ಬ್ಯಾಸ್ಗೆ ಬಂತಂದ್ರೆ ಸಾಕು ನೀರಿಂದು ಭಾಳ ತೊಂದ್ರೆ ಆಗಕೊತ್ಬಿಟ್ಟತಿ ನೀರು ಬು ಬಿಸ್ಲಿಗೆ ಇಂಗಿ ನೀರು ಬಾವಿ ನೀರನ್ನು ಒಟ್ಟು ಚಲೋ ಉತ್ ನಮ್ಗೆ ಮನುಷ್ಯ ಆರೋಗ್ಯ ಇರ್ತೀವಿ ಎಲ್ಲ ಚಲೋ ಇರ್ತೇವೆ ಹೆಂಗಾರೂ ಮಾಡಿ ನೀರಿಂದು ಈಗ ಸವ್ಲತ್ತು ಚಲೋ ಐತಿ ತಮ್ ಚಲೋ ಹೊಂಟತಿ ಆದರೂ ಚಂಬರ್ ನೀರು ಬಂದು ಆ ನೀರು ಬಂದು ಬರೇ ಅಡ್ಚಣೆಗಳನ್ನ ಆಗಕೊತ್ತವು ಹೆಂಗಾರೂ ಮಾಡಿ ನೀರಿಂದು ಒಂದು ಬೋರ್ ಹಾಕಿಸ್ ಕೊಡಿರಿ ಅಂತಂದು ಎಮ್ ಎಲ್ಗಳಿಗೆ ಹೇಳೇವಿ ಮನವಿ ಮಾಡ್ಕೊತೀವಿ ನೋಡೋಣ ಹಾಕ್ಕೊಡ್ತೀನಿ ಅಂದರ ಮಾತಾಡಿ ಇದು ಮಾಡಣ್ ಅಂತಂತ ಅಂದರ ಹಾಕ್ಕೊಡಿ ರೀ ಅಂತ ನಾವು ಅವರಿಗೆ ಇದು ಬೇಡ್ಕೊತಿವಿ ಇಷ್ಟಮ್ಮ ಹೇಳ್ತೀನಿ ಒಟ್ಟು ಬಾವಿ ನೀರು ಚಲೋ ಹಳ್ಳಿಯೊಳ್ಗೆ ಅಂತೂ ಭಾರಿ ಉತ್ಮ ನೀರು ಅಂದ್ರೆ ಎಲ್ಲಾದಕ್ಕೂ ಉಪಯೋಗ ಆಕತ್ತಿ ನೀರ್ಲಿತ್ರನೇ ನಮ್ಮ ಜೀವನ ನೀರು ಇಲ್ಲಾಂದ್ರೆ ಏನೂ ಇಲ್ಲ ಅಂತಂದು ಇದು ಮಾಡೋದ್ ಭಾಳ ಅಂದ್ರೆ ಭಾಳ ನೀರಿಂದು ನೀರಿಗೋಸ್ಕರ ಎಷ್ಟೆಷ್ಟೋ ಮಂದಿ ಹೊಡ್ದಾಡ್ತಿದ್ರು ಬಡಿದಾಡ್ತಿದ್ವಿ ಒಮ್ಮೆಲೇ ನೀರು ಬಂದ್ರೆ ಅಂದ್ರೆ ಅಷ್ಟು ಖುಷಿ ಎಲು ನೀರು ನೀರು ನೀರು ಅನ್ಕೊತ ನೀರಿನ ಸಮಯ ಎಷ್ಟು ಜಗಳ ಆಡೇವಿ ಎಷ್ಟ್ಲಿಂತ್ರ ಎಲ್ಲಿ ಹೋಗಿ ಹೊತ್ಕೊಂಡ್ಬಂದೇವಿ ಆದ್ರೆ ಆಗಿನ್ ಕ್ ಪಟ್ಟ ಅಷ್ಟು ಕಷ್ಟ ಈಗೇನಿಲ್ಲ ಈಗ ಸುಖ್ದಿಂದ ಆರಾಮ ನಳದ ನೀರು ತುಂಬ್ಕೊಳ್ಳೋದು ಕೆಲಸ ಮಾ ನಳದ ನೀರು ತುಂಬ್ಕೊಳ್ಳೋದು ಕುಡಿಯೋದು ಇಂಥವೆಲ್ಲ ನೂರಾರು ಕೆಲಸ ನಾವು ಸಲೀಸಾಗಿ ಮಾಡಕೊತ್ತಿವ್ ಮೊದ್ಲು ಎಲ್ಲ ಬಾವಿ ನೀರು ಸೇದ್ಬೇಕು ಆ ನೀರು ಸೇದ್ಬೇಕು ಭಾಳ ತೊಂದ್ರೆಪಟ್ವಿ ಈಗಿನ ರಾಜ್ಕ